ನಮ್ಮ ಮನೆಯಲ್ಲಿ ಇಂಡಿಯನ್ ಗ್ಯಾಸ್ ಇದೆ ನಾನು ಲಕ್ಷ್ಮೀ ಅಂತ ಮಾತಾಡುದು ಇಂಡಿಯನ್ ಗ್ಯಾಸ್ ಬಗ್ಗೆ ಹೇಳ್ಬೇಕಂದ್ರೆ ಯಾವಾಗಲು ಕೇರ್ಫುಲ್ಲಾಗಿ ಇರ್ಬೇಕು ಗ್ಯಾಸ್ ಬಗ್ಗೆ ಆಮೇಲೆ ಅಡಿಗೆ ಮಾಡುವಾಗ ಕ್ಲೀನಾಗಿ ಇರಬೇಕು ಗ್ಯಾಸು ಕ್ಲೀನಾಗಿ ಇಟ್ಕೋಬೇಕು ಮತ್ತೇನು ಐತಿ ನಾವು ಒಂಬೈನೂರ ಮೂವತ್ತು ರೂಪಾಯಿ ಗ್ಯಾಸಿಗೆ ಕೊಡ್ತೀವಿ ಮೊದ್ಲಿನ ಕಾಲ್ದಾಗ ಏನು ಇತ್ತಂದ್ರೆ ನಮ್ಮ ಮಮ್ಮಿ ಮನೆ ಒಳಗೆ ರೀ ನಾವು ಭಾಳ ಕಷ್ಟ ಪಟ್ಟೀವಿ ಹೆಂಗೆ ಅಂದ್ರೆ ಮೊದಲು ಒಲಿ ಮಣ್ಣಿಂದೂ ಎಲ್ಲಾ ಅಡ್ಗಿ ಮಾಡದು ಮಣ್ಣಿಂದು ಒಲಿ ಹಾಕಿದ್ದರು ಅದು ಒಲಿ ಒಳ್ಗ ನಾವು ಕಟ್ಗಿ ತಂದು ಅವೆಲ್ಲ ಆಮೇಲೆ ಮ್ಯಾಚ್ಬಾಕ್ಸ್ ಇದ ಅದು ಕಡ್ಡಿ ಪಟ್ಗಿ ಎಲ್ಲಾನ ಹಚ್ಬೇಕಿತ್ತು ಆಮೇಲೆ ಒಲಿನ ಹಚ್ಚಿ ಕೆಳಗೆ ಕುಂತು ಮಾಡುದು ಅದು ಮೊದಲಿಂದ ಟೇಸ್ಟ್ ಭಾಳ ಚಲೋ ಇರ್ತಿತ್ತು ಅದ್ರ್ದ್ ಎಲ್ಲಾ ಅಡ್ಗಿ ಮಾಡಿದ್ರೆ ಟೇಸ್ಟ್ ಆಗಿ ಇರ್ತಿತ್ತು ಈಗಿನ ಗ್ಯಾಸಿಂದೆಲ್ಲ ಹೆಂಗೆ ಐತಿ ಅಂದ್ರೆ ಬರೇ ಎಲ್ಲಾ ಫುಡ್ಡುನು ಸರಿ ಆಗಲ್ಲ ಆಮೇಲೆ ಟೇಸ್ಟ್ ಬರಲ್ಲ ಅಡ್ಗಿ ಒಳಗೆ ಗ್ಯಾಸಿಂದ ಅಡ್ಗಿ ರುಚಿ ಇರಂಗಿಲ್ಲ ನಮ್ಮದು ಮೊದ್ಲು ಹೆಂಗೆ ಇರ್ತಿತ್ತು ಅಂದ್ರೆ ನಮ್ಮ ಮಮ್ಮಿ ಅವ್ರು ಎಲ್ಲಾನೂ ಸಗಣಿ ಹಾಕಿ ಸಾರ್ಸ್ತಿದ್ದರು ಒಲಿ ಆಮೇಲೆ ಅದಕ್ಕೆಲ್ಲ ಪೂಜೆ ಮಾಡಿ ಎಲ್ಲಾ ಮಾಡಿ ಅಡ್ಗಿ ಮಾಡಿ ಮಾಡಬೇಕಂತ ಹೇಳ್ತಿದ್ದರು ನಮ್ಮ ಮಮ್ಮಿ ಆವಾಗ ನಮ್ಮ ನಮಗೆಲ್ಲ ಚಲೋ ಹೆಲ್ತ್ ಚಲೋ ಇರ್ತಿತ್ತು ಈಗೆಲ್ಲ ಕೆಮಿಕಲ್ ಹಾಕಿ ಅಡ್ಗಿ ಮಾಡ್ತಿರ್ತಾರೆ ಆಮೇಲೆ ಗ್ಯಾಸಿನ ಮ್ಯಾಗಿಂದ ಅಡ್ಗಿ ಒಟ್ಟು ರುಚಿಯೂ ಬರಂಗಿಲ್ಲ ಮೊದ್ಲಿಂದು ಅಡಿಗೆ ಎಲ್ಲಾ ಒಲೆ ಹಚ್ಚಿದ್ದರೂ ಅದು ಟೇಸ್ಟಿಯಾಗಿ ಇರದು ಎಲ್ಲಾ ಚಲೋ ಅನಸ್ತಿತ್ತು ನಮ್ಮ ಅಡ್ಗಿ ಊಟ ಮಾಡಿದ್ರೆ ಒಲಿ ಮ್ಯಾಗಿಂದ ಊಟ ಮಾಡಿದ್ರೆ ಅದಕ್ಕೆ ಶಕ್ತಿ ಬರೋ ಬರೋದು ಚಾನ್ಸಸ್ ಇರ್ತು ಈಗೆಲ್ಲಾ ಏನಿರ್ತತಿ ಸುಟ್ಟೆಲ್ಲ ಬಂದ್ಬಿಡ್ತತಿ ಒಂದು ಚಾ ಸತ ಟೇಸ್ಟ್ ಇರಲ್ಲ ಈಗ ಆವಾಗ ಹೆಂಗೆ ಇರ್ತಿತ್ತು ಅಂದ್ರೆ ಬೆಲ್ಲದ ಚಾ ಮಾಡ್ತಿದ್ದರು ಒಲೆ ಮೇಲೆ ಆ ಬೆಲ್ಲದ ಚಾ ಕುಡ್ದ್ರ ಆಮೇಲೆ ಈಗ ಏನು ಐತ್ರೀ ಯಾವ್ದು ಚಾನು ಟೇಸ್ಟ್ ಇರಂಗಿಲ್ಲ ಏನು ಇರಂಗಿಲ್ಲ ಮದ್ಲಿನ ಚಾ ನಮ್ಮ ತಂದೆ ತಾಯಿ ಮಾಡಿದ ಚಾ ಒಲಿ ಮ್ಯಾಲ ಮಾಡಿದ ಭಾಳ ಟೇಸ್ಟೀ ಅನಸ್ತಿತ್ತು ಆಮೇಲೆ ಯಾವ್ದು ಅಡ್ಗಿ ಮಾಡಲಿ ಒಂದು ಮಣ್ಣಿನ ಒಳಗೆ ಮಾಡ್ತಿದ್ರೆ ಮಣ್ಣಿಂದ ಗಡ್ಗಿ ಇತ್ತು ಅದ್ರೊಳಗೆ ಅಡ್ಗಿ ಮಾಡ್ತಿದ್ದರು ಈಗೇನು ಇಲ್ಲ ರೀ ಈಗ ಸ್ಟೇಲಿಂಗ್ದ್ರಾಗ ಅಡ್ಗಿ ಮಾಡ್ಬೇಕ ಆಮೇಲೆ ಗ್ಯಾಸ್ ಮೇಲೆ ಒಂದು ಅಷ್ಟ ನಮಗೆ ಏನರ ಇಟ್ಟ ಹೊರ್ಗ್ ಹೋದ್ವಿ ಅಂದ್ರೆ ಅದು ಪಟ್ನಾ ಹೊತ್ತಿತಿ ಅವಾಗೆ ಏನಿತ್ತು ಒಲಿ ಮೇಲೆ ಇಟ್ ಮುಚ್ ಹೋದ್ರೆ ಅದೂ ಹೊತ್ತಿದ್ದು ಗೊತ್ತಾಗಿರಲ್ಲ ಅಷ್ಟು ಇನ್ನೂ ಸ್ ಆ ವಾಸ್ನೆ ಚಂದ ಬರ್ತಿತ್ತು ಈಗಿಂದ ಹೆಂಗೆ ಐತಿ ಅಂದ್ರೆ ಹೊತ್ತಿ ಎಲ್ಲ ಓಣಿ ತುಂಬಾ ವಾಸ್ನಿ ಆಗ್ಬಿಡ್ತೈತಿ ಹಂಗೆ ಆಗ್ಬಿಡ್ತೈತೆ ಆಮೇಲೆ ಎಲ್ಲಾ ರೀತಿ ಇಂದಾನು ಅಂದ್ರೆ ಗ್ಯಾಸಿಂದ ಏನ ಅಷ್ಟು ಉಪಯೋಗ ಬೀಳಂಗಿಲ್ಲ ನಮ್ಗೆ ಅಷ್ಟು ಈಗೀಗ ಗ್ಯಾಸ ಬೇಕು ಅಂತಂದು ನಾವು ಇಷ್ಟಪಡ್ತೀವಿ ಅವಾಗಿಂದ ಟೇಸ್ಟಿನ ಬೇರೆ ಈಗಿಂದ ಟೇಸ್ಟ್ ಬ್ಯಾರೆ ಅವಾಗಿಂದ ಒಲಿ ಒಳ್ಗ ಮಾಡದು ಈಗ ನಮ್ಗೆ ಆಗಲ್ಲ ಆದರು ನಾವು ಗ್ಯಾಸ ಬೇಕಂತೀವಿ ಯಾಕಂದ್ರೆ ಈಜಿ ಅನಸ್ತೈತಿ ಅಲ್ಲಾ ಅದ್ರ ಸಮಂತ ಗ್ಯಾಸಿನ್ ಒಳಗ ಇಷ್ಟ ಪಟ್ಟು ಮಾಡ್ತೀವಿ ಈಗ ಒಲಿ ಹಚ್ಚೋರು ಯಾರು ಇಲ್ಲ ಅಲ ನಮ್ಮ ಗಂಡನ ಮನೆಗೆ ಈಗ ಎಲ್ಲ ಗ್ಯಾಸಿನ ನಮ್ಮ ತಾಯಿ ಮನ್ಯಾಗ ಎಲ್ಲಾ ಇದ್ದಿತ್ತು ಅದೇನು ಒಲಿ ಇತ್ತು ಅದು ಅಡ್ಗಿ ಮಾಡಿ ಊಟ ಮಾಡ್ತಿದ್ವಿ ನಮ್ಮ ನಮ್ಮ ಮೊದ್ಲಿನ ಅಡ್ಗಿನ ಈಗಿಂದು ಭಾಳ ಡಿಪ್ರೆನ್ಸು ಆಮೇಲೆ ಗ್ಯಾಸನ್ನು ನಾವು ಚೆನ್ನಾಗಿ ಕ್ಲೀನಾಗಿ ಇಡ್ಬೇಕು ಆಮೇಲೆ ಏನು ಮಾಡ್ಬೇಕಂದ್ರೆ ಗ್ಯಾಸು ಅಡ್ಗೆ ಆದಿಂದ ಗ್ಯಾಸಿಂದ ಕೆಳಗಿಂದ ಬಟನ್ನು ಆರಸ್ಬೇಕು ಅದು ಆನ್ ಇಟ್ಟಾಗ ಅಷ್ಟೇ ಅಡ್ಗಿ ಇದ್ಮಾಡಬೇಕು ಆಮೇಲೆ ಕಿಡ್ಕಿ ಕಡೇ ಗ್ಯಾಸ್ ಇರ್ಬೇಕು ಯವಾಗಲು ಹವಾ ಎಲ್ಲಾ ಆಡ್ಬೇಕರ ಆಮೇಲೆ ಯಾವಗಾರು ಗ್ಯಾಸಿಂದ ಪ್ರಾಬ್ಲಮ್ ಆದರೆ ನಿಮ್ಗೆ ಏನು ಮಾಡ್ಬೇಕು ಗೊತ್ತು ಏನ ಅದು ಗ್ಯಾಸ್ ಪ್ರಾಬ್ಲಮ್ ಆದ್ರೆ ಪಟ್ನ ನಾವು ಗ್ಯಾಸಿಂದ ಮ ಕೆಳ್ಗಿಂದ ಬಟನ್ ಆರಿಸಬೇಕು ಆಮೇಲೆ ಹೊರಗೆ ಹೋಗುವಾಗ ಯಾವಾಗಲು ಕೆಳ್ಗಿಂದ ಬಟನ್ ಆರಿಸಿ ಇಟ್ಟಿರಬೇಕು ಮತ್ತು ಇಷ್ಟು ನನ್ನ ಮಾತು ಮುಗಿಸ್ತೀನಿ